ನಮ್ಮ ಭಾಗಗಳಲ್ಲಿರುವ ಕ್ರೀಡಾ ಕೇಂದ್ರಗಳು ಒಂದು ಜೇಷ್ಮಾ ಬ್ಯಾಡ್ಮಿಂಟನ್ ಎಕ್ಯಾಡೆಮಿ ಇನ್ನೊಂದು ಸಹನಾ ಟೆನ್ನಿಸ್ ಎಕ್ಯಾಡೆಮಿ ಇನ್ನೊಂದು ಎ ಸಿ ಇ ವಾಲಿಬೋಲ್ ಎಕ್ಯಾಡೆಮಿ ಮೂಲತಃ ಇವು ಅಜ್ಜರಕಾಡಿನಲ್ಲಿ ಇರುತ್ತವೆ ಎಲ್ಲ ಮಕ್ಕಳಿಗೆ ತಾನು ಇಂಟ್ರೆಶ್ಟ್ ಇರುವ ಮಕ್ಕಳಿಗೆ ತಂದು ತರಬೇತಿ ಒಳ್ಳೆ ರೀತಿಯಲ್ಲಿ ತರಬೇತಿ ನೀಡಿ ಉತ್ತಮ ಪೊಸಿಷನ್ಗೆ ಹೋಗಲು ಇವರು ಸಹಾಯ ಮಾಡುತ್ತಾರೆ ನಮಗೆ ಟನ್ನೀಸಲ್ಲಿ ಇಂಟ್ರೆಸ್ಟ್ ಇದ್ದರೆ ಇವರು ಕಲಿತು ತುಂಬ ಒಳ್ಳೆಯ ಟ್ರೈನಿಂಗ್ ಕೊಡ್ತಾರೆ ನಮಗೆ ಅಂದರೆ ಸ್ಕೂಲಲ್ಲಿ ಅಷ್ಟು ನಮಗೆ ಟೈಮ್ ಸಿಗೋಲ್ಲ ಅಂದರೆ ಸ್ಟಡೀಸ್ ಅದೇ ಹೋಗ್ತದೆ ಮತ್ತು ಸಂಜೆ ಅಷ್ಟ್ರಲ್ಲಿ ಟೈಮ್ ಸಿಗುವುದಿಲ್ಲ ಹಾಗೆ ಸಂಡೆ ಸಾಟರ್ಡೇಸ್ ಎಲ್ಲ ಟೈಮ್ ಸಿಕ್ಕಿದರೆ ಇಂತಹ ಎಕ್ಯಾಡೆಮಿಗಳು ಮಕ್ಕಳು ಅವರ ಇಂಟ್ರಸ್ಟನ್ನು ಇನ್ನೂ ಹೆಚ್ಚು ಹೆಚ್ಚಿಸುತ್ತದೆ ಹಾಗೂ ವಾಲಿಬೋಲ್ ಎಕ್ಯಾಡೆಮಿ ಸಹ ಹಾಗೆ ಯಾರಿಗೆ ವಾಲಿಬೋಲಲ್ಲಿ ಇಂಟ್ರೆಶ್ಟ್ ಉಂಟು ಇವ್ರು ಒಳ್ಳೆ ರೀತಿಯಲ್ಲಿ ಟ್ರೈನಿಂಗ್ ಕೊಡ್ತಾರೆ ಆಮೇಲೆ ಮ್ಯಾಚಿಗೆಲ್ಲ ಬೇರೆ ಕಡೆ ಎಲ್ಲ ಕಳಿಸ್ತಾರೆ ಈ ಮೂರು ಎಕ್ಯಾಡೆಮಿ ನಮ್ಮ ನಮ್ಮ ಪ್ಲೇಸಲ್ಲಿ ತುಂಬ ಹೆಸರು ಮಾಡಿದೆ ಅಂದರೆ ಇಲ್ಲೀಲ್ಲಿ ಎಲ್ಲ ಕಲಿತಿರುವ ಮಕ್ಕಳೆಲ್ಲ ಒಳ್ಳೆ ಒಳ್ಳೆ ನಮ್ಮ ಜಿಲ್ಲೆಯನ್ನು ರೆಪ್ರೆಸೆಂಟ್ ಮಾಡಿ ಒಳ್ಳೆ ಒಳ್ಳೆ ಪೊಸಿಷನಲ್ಲಿದ್ದಾರೆ ಅಂದರೆ ನಮಗೆ ಇಂಟ್ರೆಸ್ಟ್ ಇದ್ದರೆ ಈ ಕ ಈ ಥರ ಒಂದು ಎಕ್ಯಾಡೆಮಿಗೆಲ್ಲ ಹೋದರೆ ಅವರೂ ನಮ್ಮ ಇಂಟ್ರೆಸ್ಟನ್ನು ಇನ್ನೂ ಒಳ್ಳೆ ರೀತಿ ಬರುವ ಹಾಗೆ ಮಾಡ್ತಾರೆ ಹಾಗೆ ಇಲ್ಲಿರುವ ಕ್ರೀಡಾ ಕೇಂದ್ರಗಳು ಎಲ್ಲ ಉತ್ತಮದಿಂದ ಇರುತ್ತದೆ ಆದರೆ ನನಗೆ ಗೊತ್ತಿರೋದು ಇದು ಮೂರು ಆದ್ರಿಂದ ನಾನು ಇದು ಮೂರರ ಬಗ್ಗೆ ಹೇಳಿದ್ದೇನೆ ನಮಗೆ ಬ್ಯಾಡ್ಮಿಂಟನ್ನಲ್ಲಿ ಇಂಟ್ರೆಶ್ಟ್ ಉಂಟ ಟೆನ್ನೀಸಲ್ಲಿ ಇಂಟ್ರೆಸ್ಟ್ ಉಂಟಾ ಹಾಗೆ ವಾಲಿಬೋಲಲ್ಲಿ ಇಂಟ್ರೆಶ್ಟ್ ಉಂಟ ಸೊ ನಮಗೆ ಯಾವುದ್ರಲ್ಲಿ ಇಂಟ್ರೆಶ್ಟ್ ಉಂಟು ಸೊ ನಾವು ಅದರ ಬೇಸಿಸಲ್ಲಿ ಈ ಮೂರು ಎಕ್ಯಾಡೆಮಿಗೆ ಹೋಗ್ಬೋದು ಆಮೇಲೆ ಅತ್ಲೆಟಿಕ್ಸಿಗೆ ನಾವು ಅಜ್ಜರ್ಕಾಡು ಗ್ರೌಂಡಲ್ಲಿ ಒಳ್ಳೆ ರೀತಿಯ ತರಬೇತಿಯನ್ನು ಒಬ್ರು ಸರ್ ನೀಡ್ತಾರೆ ಸೊ ಮೋರ್ನಿಂಗ್ ಟು ಯು ಈವ್ನಿಂಗ್ ಇರ್ತದೆ ರಜೆ ದಿನಗಳಲ್ಲಿ ನಮ್ಮನ್ನ ಅಂದರೆ ಒಂದು ಒಳ್ಳೆ ವ್ಯಾಯಾಮ ಮಾಡಿಸಿ ಆ ನಂತರ ಪ್ರ್ಯಾಕ್ಟಿಸ್ ಮಾಡಲಿಕ್ಕೆ ಸ್ಟಾಟ್ ಮಾಡ್ತಾರೆ ಎಲ್ಲ ಶಿಸ್ತಿನಿಂದ ಇರ್ತಾರೆ ನಮಗೆ ಒಂದು ಆಡಲಿಕ್ಕೆ ಒಂದೊಳ್ಳೆ ಇಂಟ್ರೆಸ್ ಸಿಕ್ತದೆ ಹಾಗೆ ನಮಗೆ ಒಂದು ಯಾವುದ್ರಲ್ಲಿ ಇಂಟ್ರೆಸ್ಟ್ ಇರ್ತದೆ ನಾವು ಅದ್ರಿಂದ ಈ ಥರ ಎಕ್ಯಾಡೆಮಿಗೆಲ್ಲ ಹೋದ್ರೆ ನಮಗೆ ಸಹ ಒಂದು ಒಳ್ಳೆಯ ರೆಪ್ರೆಸೆಂಟೇಷನ್ ಸಿಕ್ತದೆ ಟ್ರೈನಿಂಗ್ ಅಂದರೆ ಸ್ಕೂಲಲ್ಲಿ ನಮಗೆ ಅಷ್ಟು ಸಿಗುವುದಿಲ್ಲ ಕಾಲೇಜಲ್ಲಿ ಅಂದರೆ ನಾವು ಜಾಸ್ತಿ ಸ್ಟಡೀಸಲ್ಲೆಲ್ಲ ಇರ್ತೇವೆ ಸೊ ಆದ್ದರಿಂದ ಇಂತಹ ಎಕಾಡೆಮಿಗಳಿಗೆ ಹೋದರೆ ನಮ್ಮದು ಕ್ರೀಡಾ ಸಮ್ತಿಂಗ್ ಅದೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಬರ್ತದೆ